ಮೊಬೈಲ್ ಫೋನ್ ಇತ್ತೀಚಿನ ಜಗತ್ನಲ್ಲಿ ಎಲ್ಲರು ಇದೊಂದೇ ಇದ್ಕೆ ಜಾಸ್ತಿ ಅಡಿಕ್ಟ್ ಆಗಿರೋದು ನಾನು ಹೇಳೂದೇನೆಂದ್ರೆ ಮೊಬೈಲ್ ಫೋನ್ನಾ ಆದಷ್ಟು ಕಡಿಮೆ ಯೂಸ್ ಮಾಡಿ ನಾವು ಜಾಸ್ತಿ ಯೂಸ್ ಮಾಡಿದಷ್ಟು ನಮ್ಮ ನಮ್ಮದೆಲ್ಲ ನಮ್ಮ ನಮ್ಮ ಬುದ್ಧಿವಂತಿಕೆ ನಮ್ಮ ಇದರ ಮೇಲೆ ಪರಿಣಾಮ ಬೀಳುತ್ತೆ ನಾನು ಹೇಳೋದು ಇತ್ತೀಚಿನ ಚ ಇತ್ತೀಚಿನ ದಿನಗಳಲ್ಲಿ ಎಲ್ಲರು ಮೊಬೈಲ್ ಫೋನ್ಗೆ ಅಡಿಕ್ಟ್ ಆಗಿಬಿಟ್ಟಿದಾರೆ ಯಾವ ಥರ ಅಂದರೆ ಈಗ ಮೊಬೈಲ್ ಫೋನು ಮೊದಲನೇದು ಈಗ ಒಬ್ಬ ಸಣ್ಣ ಪಾಪುವಿಂದ ವಯಸ್ಸಾದ ಮುದ್ಕವರೆಗೂ ಮೊಬೈಲ್ ಇಲ್ದೆ ಅವ್ರ ಜೀವನವೇ ನಿಲ್ದಂಗೆ ಆಗಿಬಿಟ್ಟಿದೆ ಈಗ ಮೊದಲನೇದಾಗಿ ಸಣ್ಣ ಮಕ್ಳು ಸಣ್ಣ ಮಕ್ಳು ಇರ್ತಾರಲ್ಲ ಅವರು ಈ ಮುಂಚೆ ಎಲ್ಲ ಅಪ್ಪ ಅಮ್ಮ ಅಮ್ಮ ಏನು ಮಾಡ್ತಿದ್ಳು ಊಟ ಮಾಡಿಸ್ಬೇಕು ಅಂದರೆ ಚಂದಮಾಮನ್ನ ತೋರಿಸಿ ಈಚೆ ಆಟ ಆಡಿಸಿ ಊಟ ಮಾಡಿಸ್ತಿದ್ಳು ಬಟ್ ಈಗೆಲ್ಲ ಏನು ಆಗಿಬಿಟೈತೆ ಅಂದರೆ ಮೊಬೈಲ್ ಫೋನ್ ಕೊಟ್ಬಿಡೋದು ಕೈಗೆ ಮೊಬೈಲ್ ಫೋನ್ ಕೊಟ್ಬಿಡೋದು ಇದನ್ನ ನೋಡಿ ಎದುರಿಸಿ ಅದರ್ನ ನೋಡಿಸಿ ಅದ್ರಲ್ಲಿ ಆಟ ಆಡಿಸಿ ತಿನಿಸೋದು ಮಕ್ಳು ಹೊರ್ಗಡೆ ಪ್ರಪಂಚ ಏನು ಅಂತಲೇ ಮರೆತೋಗಿಬಿಟ್ಟಿದೆ ಎಲ್ಲರೂ ಎಲ್ಲರು ಇತ್ತೀಚೆಗೆ ಮೊಬೈಲ್ ಫೋನ್ಗೆ ಅಷ್ಟೊಂದು ಅಡಿಕ್ಟ್ ಆಗಿಬಿಟ್ಟಿದಾರೆ ಚಿಕ್ಕ ಮಕ್ಳಿಂದ ವಯಸ್ಸಾದ ತಾತ ಅಜ್ಜಿವರೆಗೂ ಎಲ್ಲರು ತುಂಬ ಅಡಿಕ್ಟ್ ಆಗಿಬಿಟ್ಟಿದಾರೆ ನಾನು ಹೇಳೋದು ಏನು ಅಂದರೆ ಮೊಬೈಲ್ ಫೋನ್ಸ್ನ ಯೂಸ್ ಮಾಡಿ ಮಿತಿಯಾಗಿ ಯೂಸ್ ಮಾಡಿ ಅತಿಯಾಗಿ ಯೂಸ್ ಮಾಡೋಕ್ಕೆ ಹೋಗ್ಬೇಡಿ ಈಗ ಮೊದಲನೇದಾಗಿ ನಾನು ಹೇಳೋದು ಈಗ ಸಣ್ಣ ಮಕ್ಳು ಬಿಡಿ ಪಾಪ ಅವರಿಗೇನು ಈಗ ಅವ್ರ ಅಪ್ಪ ಅಮ್ಮ ಹೇಳ್ದಂಗೆ ಅವ್ರು ಕೇಳ್ತಾರೆ ಸೊ ಅದಕ್ಕೋಸ್ಕರ ನಾವು ಫಸ್ಟು ಅಪ್ಪ ಅಮ್ಮ ಕರೆಕ್ಟಾಗಿ ಹೇಳ್ಬೇಕು ಈ ಥರ ಮಾಡಬೇಡ ಮಗು ಮೊಬೈಲ್ ಒಂದು ಸ್ವಲ್ಪ ಯೂಸ್ ಮಾಡು ಏನೋ ಒಂದು ಐದು ನಿಮಿಷ ಈಗ ಪಾಪ ಎಲ್ರಿಗೂ ಫ್ರಸ್ಟ್ರೇಷನ್ ಆಗುತ್ತೆ ಎಲ್ರಿಗೂ ಇದಾಗುತ್ತೆ ಒಂದು ಐದು ನಿಮಿಷ ಏನೋ ಮೈಂಡ್ ರಿಫ್ರೆಶ್ಮೆಂಟ್ಗೆ ಯೂಸ್ ಮಾಡಲಿ ಅದು ಬಿಟ್ಬಿಟ್ಟು ಇತ್ತೀಚಿನ ಕಾಲದಲ್ಲಿ ಅಪ್ಪಾ ಯಾಕೆ ಕೇಳ್ತೀರಿ ಎಲ್ಲಿ ನಿಂತ್ರೂ ಮೊಬೈಲು ಎಲ್ಲಿ ಕುಂತ್ರೂ ಮೊಬೈಲು ಎಲ್ಲೆಲ್ಲು ಮೊಬೈಲು ಎಲ್ಲೆಲ್ಲು ಮೊಬೈಲು ಆ ಥರ ಪರಿಸ್ಥಿತಿ ಬಂದುಬಿಟ್ಟಿದೆ ಅದಕ್ಕೆ ನಾನು ಹೇಳೋದು ಏನು ಅಂದರೆ ನಾನು ಹೇಳೋದು ಲೈಕ್ ಈ ಮೊಬೈಲ್ ಫೋನ್ ಯೂಸ್ ಮಾಡಿ ಎಷ್ಟು ಬೇಕೋ ಅಷ್ಟ್ರಲ್ಲಿ ಯೂಸ್ ಮಾಡಿ ಜಾಸ್ತಿ ಯೂಸ್ ಮಾಡಿದ್ರೆ ನಿಜ ನಿಮ್ಮ ತಲೆ ನಿಮಗೆ ಕೆಟ್ಟೋಗುತ್ತೆ ಸೊ ಇದೆಲ್ಲ ಬಿಟ್ಟಾಕಿ ನಿಮ್ಗೆ ಇನ್ನೊಂದು ಹೇಳ್ತೀನಿ ಮೊಬೈಲ್ ಫೋನ್ದು ಈಗ ಮೊಬೈಲ್ ಫೋನ್ ನಾನು ಫರ್ಸ್ಟು ತೊಗೊಳ್ತೀನಿ ಮೊಬೈಲ್ ಫೋನ್ ತೊಗೊಂಡು ಮೊದಲನೇದಾಗಿ ಒಂದು ಮೊಬೈಲ್ ಫೋನ್ ತೊಗೊಂಡಿದ್ದೆ ನಾನು ಪೋಕೋ ಎಕ್ಸ್ ಟೂ ಅಂತ ಪೋಕೋ ಎಕ್ಸ್ ಟೂ ಮೊಬೈಲ್ ಫೋನ್ ತೊಗೊಂಡಿದ್ದೆ ಆ ಪ್ರಾಡಕ್ಟ್ ಹೆಂಗಿತ್ತು ಅಂದರೆ ಚೆನ್ನಾಗಿ ಯೂಸ್ ಮಾಡ್ದೆ ಎರ್ಡು ವರ್ಷ ಎರ್ಡು ವರ್ಷ ಯೂಸ್ ಮಾಡಿ ಎಲ್ಲ ಚೆನ್ನಾಗೆ ಯೂಸ್ ಆಗ್ತಾ ಇತ್ತು ಯೂಸ್ ಮಾಡ್ತಾ ಮಾಡ್ತಾ ಏನಾಯ್ತು ಇದ್ದಕ್ಕಿದಂಗೆ ನಿಂತೋಯ್ತು ನಾನು ಏನೋ ಆಯ್ತು ಅಂದ್ಕೊಂಡು ಸುಮ್ನಾದೆ ಅದಕ್ಕೆ ಆಮೇಲೆ ನೋಡಿದ್ರೆ ಫುಲ್ಲು ಫೋನ್ ಕ್ಯಾಮ್ರಾನು ವರ್ಕ್ ಆಗ್ತಾ ಇಲ್ಲ ಒಂದೂವರೆ ವರ್ಷ ಅಷ್ಟೇ ಇಪ್ಪತ್ತು ಸಾವಿರ ಇಪ್ಪತ್ತೈದು ಸಾವಿರ ಕೊಟ್ಟು ತೊಗೊಂಡಿದ್ದೆ ಇಪ್ಪತ್ತು ಸಾವ್ರ ರೂಪಾಯಿ ಕೊಟ್ಟು ತೊಗೊಂಡಿದ್ದೆ ಬಟ್ ಅದು ನಾನು ಯೋಚನೆ ಮಾಡ್ದೆ ಏನು ಮಾಡೋದು ಏನು ಮಾಡೋದು ಅಂತು ಬಟ್ ಅದೆಲ್ಲ ಕೆಟ್ಟೋಯ್ತ ಮತ್ತೇನು ಮಾಡೋಕ್ಕೆ ಆಗದೇ ಹೊಸ ಫೋನ್ ತೊಗೊಂಡೆ ಬಿಡಿ ಆಮೇಲೆ ಈಗೆಲ್ಲ ಹೊಸ ಟ್ರೆಂಡ್ ಬಂದುಬಿಟ್ಟಿದೆ ಎಲ್ಲರು ಅದೇನೊ ಐಫೋನು ಸ್ಯಾಮ್ಸಂಗ್ ಎಸ್ ಟ್ವೆಂಟಿ ಟೂ ಅಲ್ಟ್ರಾ ಅಂತೆ ಗುರು ಏನು ಗುರು ಮೊಬೈಲ್ ರೇಟ್ ಅದಿರೋದು ಅಪ್ಪಾ ಒಂದೂವರೆ ಲಕ್ಷ ಒಂದು ಲಕ್ಷದ ಅರವತ್ತು ಸಾವಿರ ಒಂದು ಒಂದ್ವರೆ ಲಕ್ಷ ಒಂದು ಲಕ್ಷದಿಂದ ಒಂದೂವರೆ ಲಕ್ಷ ಅಂತೆ ಜನಗಳು ಅದಕ್ಕೆ ಮುಗಿ ಬಿದ್ದು ಹೋಗಿ ತೊಗೊಳ್ತಾ ಇದ್ದಾರೆ ಇತ್ತೀಚೆಗಿನ ಪ್ರಪಂಚದಲ್ಲಿ ಎಷ್ಟು ಜನ ಐಫೋನ್ ಐಫೋನ್ ಐಫೋನ್ ಐಫೋನ್ ಐಫೋನ್ ಅಪ್ಪಾ ನಾನು ಅದೇ ಯೋಚನೆ ಮಾಡ್ತಾ ಇರ್ತೀನಿ ಎಷ್ಟು ಗುರು ಐಫೋನಿಗೆ ದುಡ್ಡು ಇಕ್ತಾರೆ ಜನ ಈಗ ಯಾವುದೋ ಒಂದು ಸಣ್ಣ ಕಾಲೇಜ್ ಹುಡ್ಗಿ ಕೈಲಿ ನೋಡಲಿ ಐಫೋನ್ ಇರುತ್ತೆ ಯಾವುದೋ ಸ್ಕೂಲ್ ಹುಡ್ಗಿ ಕೈಲಿ ನೋಡಿದ್ರೆ ಐಫೋನ್ ಇರುತ್ತೆ ಐಫೋನಿಗೆ ಬೆಲೆಯೇ ಇಲ್ದಂಗೆ ಆಗಿಬಿಟ್ಟಿದೆ ಮನೆಗಳಲ್ಲಿ ಕೊಡಿಸ್ತಾರಲ್ಲ ತೊಂಬತ್ತು ಎಂಬತ್ತು ಸಾವಿರ ಕೊಟ್ಟು ಅದಕ್ಕೆ ನಾನು ಐಫೋನ್ ಅಪ್ಪಾ ಅಷ್ಟೊಂದು ದುಡ್ಡು ಬಂಡವಾಳ ಹಾಕೋ ಬದಲು ಅದೇ ದುಡ್ಡನ್ನ ಏನೇನೋ ಬೇರೆ ಬಿಸ್ನೆಸ್ ಮಾಡಲಿ ಇವ್ರು ಅದೆಲ್ಲ ಬಿಟ್ಬಿಟ್ಟು ಐಫೋನ್ಗೆ ಅಷ್ಟೊಂದು ಯೂಸ್ ಮಾಡ್ತಾರೆ ಅಂದರೆ ನಾನು ಏನು ಏನು ಅಂತ ಹೇಳಲಿ ಮೊಬೈಲ್ ಫೋನ್ ಅಂತೂ ಇತ್ತೀಚೆಗೆ ಎಲ್ಲ ಜನ ತುಂಬ ಅಡಿಕ್ಟ್ ಆಗ್ತಾ ಇದ್ದಾರೆ ಈ ಮೊಬೈಲು ಮೊಬೈಲು ಅದು ಯಾಕೆ ಈಗೆಲ್ಲ ಅದೇನೋ ಪಬ್ ಜಿ ವೀಡಿಯೋ ಗೇಮ್ಸು ಏನೆನೋ ಎಲ್ಲ ಬಂದುಬಿಟ್ಟಿದೆ ಆ ವೀಡಿಯೋ ಗೇಮ್ಸ್ನೆಲ್ಲ ಆಡಿ ಆಡಿ ಮಕ್ಳುಗಳಂತು ಹುಚ್ರು ಆಗಿ ನಿಮ್ಮಾನ್ಸಿಗೆ ಸೇರಿರೋ ಎಕ್ಸಾಂಪಲ್ಸು ಸಹ ನೋಡಿದ್ದೀನಿ ನಾನು ಹುಚ್ಚು ಹುಚ್ರು ಆಗೋಗ್ತಾರೆ ಮೊಬೈಲ್ ಫೋನ್ ಯೂಸ್ ಮಾಡಿ ಆಡಿ ಆಡಿ ಈಗ ಪ್ರತಿ ಅವ್ರ ಅಪ್ಪ ಅಮ್ಮನು ಬೈತಾರೆ ಮೊಬೈಲ್ ಕಡಿಮೆ ಯೂಸ್ ಮಾಡಿರೋ ಯೂಸ್ ಮಾಡಿರೋ ಮತ್ತೆ ಮಕ್ಳು ಯಾರೂ ಕೇಳೋಲ್ಲ ಇಲ್ಲ ನಾನು ಯೂಸೇ ಮಾಡ್ತೀನಿ ಏನೀಗ ಅಂತಾರೆ ನಾವು ಅದೇ ಯೋಚನೆ ಮಾಡ್ತಾ ಇದೆ ಯಾಕೆ ಈ ಇತ್ತೀಚಿನ ಪ್ರಪಂಚ ಹಿಂಗೆ ಆಗಿಬಿಟ್ಟಿದೆ ಎಲ್ಲರು ಮೊಬೈಲು ಮೊಬೈಲು ಮೊಬೈಲು ಮೊಬೈಲು ಅಂತ ಎಷ್ಟೊಂದು ಅಡಿಕ್ಟ್ ಆಗಿದ್ದಾರೆ ಇಲ್ಲ ಈ ಜನ್ರೇಶನ್ ಪ್ರೋಬ್ಲಮ್ಮು ಇಲ್ಲ ಈ ಮೊಬೈಲ್ ಫೋನ್ ಅಪ್ಡೆಶ ಅಪ್ಡೆಟೆಶ ಅಪ್ ಡೇಟ್ ಆಗಿರೋ ಪ್ರೋಬ್ಲಮ್ಮು ಏನು ಪ್ರೋಬ್ಲಮ್ಮು ನಿಜ ನನಗೆ ಗೊತ್ತಾಗ್ತ ಇಲ್ಲ ಅದಕ್ಕೋಸ್ಕರ ನಾನು ಯೋಚನೆ ಮಾಡ್ತಾ ಇದ್ದೆ ಏನೋ ಈ ಮೊಬೈಲು ಅದು ಇದು ನನಗೂ ಪ್ರಪಂಚ ಒಂಥರ ಮೊಬೈಲ್ ಈಗ ಜಗತ್ತು ಏನೆನೋ ಅಂತ ನಾನು ಹೇಳ್ತೇನೆ ಮೊಬೈಲ್ ಈ ಪ್ರಪಂಚ ನಿಂತಿರೋದೆ ಮೊಬೈಲ್ ಮೇಲೆ ಎಲ್ಲ ಪ್ರತಿ ಒಂದು ಮಗುವಿಂದ ಹಿಡ್ದು ನಾಳೆ ಸಾಯೋ ತಾತನವರೆಗೂ ಎಲ್ಲ ಮೊಬೈಲ್ ಮೊಬೈಲ್ ಮೊಬೈಲ್ ಮೊಬೈಲ್ ಮೊಬೈಲ್ ವಿತ್ ಔಟ್ ಮೊಬೈಲ್ ದದಾ ಸಾರಿ ಇಂಗ್ಲೀಷಲ್ಲಿ ಏನೋ ಒಂದು ಡೈಲಾಗ್ ಇದೆ ಮೊಬೈಲ್ ಇಲ್ದೆ ಅದೇನೊ ಪ್ರಪಂಚವೇ ಇಲ್ವೇನೋ ಅನ್ನೊಂಗೆ ಆಗಿಬಿಟ್ಟಿದೆ ಏನು ಅಪ್ಪಾ ಕಾಲೇಜಲ್ಲಿ ಕುಂತ್ರೂ ಮೊಬೈಲು ಇಲ್ಲಿಗೆ ಬಂದ್ರೂ ಮೊಬೈಲು ಆಮೇಲೆ ಯಾವುದೋ ಪೋಕೋ ಅಂತೆ ಅದು ಆ ಮೊಬೈಲು ಮೊಬೈಲ್ ಕಂಪ್ನಿ ಅವರು ಸಾಫ್ಟ್ ವೇರ್ ಅಪ್ ಡೇಟ್ ಮಾಡ್ತೀನಿ ಅಂತ ಇಡೀ ಮೊಬೈಲ್ನೇ ಹಾಳು ಮಾಡ್ತಾರೆ ಲಕ್ಷ ಐವತ್ತು ಸಾವಿರ ಒಂದು ಲಕ್ಷ ಕೊಟ್ಟು ಮೊಬೈಲ್ ತೊಗೊಂಡಿರ್ತೀವಿ ಅವ್ರೂ ಅದನ್ನು ಹಾಳು ಮಾಡ್ತಾರೆ ಎಲ್ಲಿಂದ ದುಡ್ಡು ಹೊಂಚಿ ಮೊಬೈಲ್ ತೊಗೊಳೋದು ನಾನು ತೊಗೊಂಡಿದ್ದು ಮೊಬೈಲ್ ಹಂಗೆ ಆಯ್ತು ಅದು ಆವಾಗಲೇ ಹೇಳಿದ್ನಲ್ಲ ಪೋಕೋ ಅಂತ ಸೊ ಅದೇ ಪ್ರಾಬ್ಲಮ್ ಡಿಟ್ಟೊ ಪ್ರಾಬ್ಲಮ್ ನನಗೆ ಆಗಿದ್ದು ಕ್ಯಾಮ್ರವೇ ವರ್ಕ್ ಆಗದಂಗೆ ಆಗೋಗಿದ್ದು ಅಪ್ ಡೇಟ್ ಮಾಡ್ತೀನಿ ಮತ್ತೆ ಡಿಸ್ ಪ್ಲೇ ಒಡ್ದೊಯ್ತು ಡಿಸ್ ಪ್ಲೇ ವರ್ಕ್ ಆಗ್ತಿರಲಿಲ್ಲ ಏನೂ ಆಗಿಲ್ಲ ಎಲ್ಲೂ ಬಿದ್ದಿಲ್ಲ ಎಲ್ಲೂ ಬೀಳಿಸಿಲ್ಲ ಏನೂ ಆಗಿಲ್ಲ ಚೆನ್ನಾಗಿದಿದ್ದು ಮೊಬೈಲ್ ಇದ್ದಕ್ಕಿದಂಗೆ ಅಪ್ ಡೇಟ್ ಮಾಡಿದ ತಕ್ಷ್ಣ ಇಷ್ಟೆಲ್ಲ ಪ್ರಾಬ್ಲಮ್ ಶುರುವಾಯ್ತು ಥೂ ನನಗಂತೂ ಅಸಹ್ಯ ಅನಿಸ್ಬಿಡ್ತಪ್ಪ ಈ ಥರ ಮೊಬೈಲ್ಗಳೆಲ್ಲ ನೋಡಿದ್ರೆ ಯಾಕನ ತೊಗೊಂಡೆನೋ ಯಾಕನ ಯೂಸ್ ಮಾಡಿದೆನೋ ಅನಿಸಿಬಿಡ್ತು ನಾನು ಅದಕ್ಕೆ ಯೋಚನೆ ಮಾಡ್ತಾ ಇದ್ದೀನಿ ಏನು ಮಾಡೋಣ ಸ್ವಲ್ಪ ಏನಾದ್ರು ಡಿಫ್ರೆಂಟಾಗಿ ಯೋಚನೆ ಮಾಡಿ ಸ್ವಲ್ಪ ಏನಾದರು ಪ್ರೊಡಕ್ಟೊಂದು ಅದು ಇದು ಸ್ವಲ್ಪ ಯೋಚನೆ ಮಾಡಿ ತೊಗೊಳೋಣ ಅಂತ ಇನ್ನು ಈ ಮೊಬೈಲ್ದೆಲ್ಲ ವಿಷಯ ಬಿಡ್ರಿ ಅಪ್ಪಾ ನನಗೂನು ಬೇಜಾನು ಬೇಜಾರಾಗಿಬಿಟೈತೆ ಅದಕ್ಕೋಸ್ಕರ ನಾನು ಈ ಬೇರೆ ಏನಾದರು ತೊಗೊಂಡು ಅಂದರೆ ಈಗ ಮೊಬೈಲ್ ಬಿಟ್ಟಾಕಿ ಮೊಬೈಲು ಫೋನ್ಸು ಆಮೇಲೆ ಈಗ ಐಫೋನು ಅವು ಇತ್ತಪ್ಪ ಎಷ್ಟು ದುಡ್ಡು ಇಕ್ತಾರೆ ಗೊತ್ತಾ ಜನಗಳೀಗ ಅದಕ್ಕೆ ಐಫೋನ್ ಐಫೋನ್ ಐಫೋನ್ ಐಫೋನ್ ಅಂತ ಅದ್ಯಾಕೆ ಐಫೋನಿಗೆ ದುಡ್ಡು ಇಕ್ತವ್ರೋ ಅದು ನನಗಂತೂ ನಿಜ ಗೊತ್ತಾಗ್ತಾ ಇಲ್ಲ ಏನು ಅಪ್ಪ ಚಿಕ್ಕ ಚಿಕ್ಕ ಮಕ್ಳೆಲ್ಲ ಒಂದು ಲಕ್ಷ ಎಂಬತ್ತು ಸಾವ್ರ ರೂಪಾಯಿ ಫೋನ್ ಹಿಡ್ಕೊಂಡು ಓಡಾಡ್ತಾರೆ ಅದು ಏನು ಅದು ಯಾಕೊ ಅದ್ರಲ್ಲಿ ಏನೈತೊ ನಂಗೊತ್ತಿಲ್ಲ ಏನಕ್ಕೆ ಅಷ್ಟೊಂಡು ದುಡ್ಡು ಇಡ್ತಾರೋ ಮೊಬೈಲ್ಸ್ಗೆ ಏನೋ ಬ್ರ್ಯಾಂಡು ಅದು ಇದು ಅಂತ ಅಂತಾರಪ್ಪ ಏನು ಮುಖ ಬ್ರ್ಯಾಂಡು ನಾನು ಹೇಳೋದು ಅದರಲ್ಲು ಫೋನ್ ಮಾಡಬೌದು ಇದರಲ್ಲು ಫೋನ್ ಮಾಡಬೌದು ಏನೋ ವೀಡಿಯೊ ತೆಗಿಬೋದು ಇದರಲ್ಲು ವೀಡಿಯೊ ತೆಗಿಬೋದು ಅದು ಬಿಟ್ಟು ಇನ್ನೇನು ಮಾಡೋಕ್ಕೆ ಸಾಧ್ಯ ಫೋ ಮೊಬೈಲಲ್ಲಿ ಅದ್ಯಾಕೆ ಅದೇನು ಹುಚ್ಚೋ ಜನಕ್ಕೆ ಅದೆನೋ ಅವನೂ ಎಷ್ಟು ಅದೇನು ನಿಜ ನನಗಂತು ಅರ್ಥಾಗ್ತಿಲ್ಲ ಪ್ರತಿ ಒಬ್ರು ಸಹ ಇದೇ ಥರ ಫೋ ಮೊಬೈಲ್ ತೊಗೊಳ್ತವ್ರೆ ಥೂ ನನಗಂತು ಹೇಳ್ತಾ ಇಲ್ವ ನೆಗೆಟಿವ್ ಪ್ರಕ ಎಕ್ಸ್ಪೀರಿಯೆನ್ಸ್ ಅಂದರೆ ಆ ಮೊಬೈಲಲ್ಲಿ ಅದೇ ಅಪ್ಪಾ ಇನ್ನು ಆಮೇಲೆ ಈ ಆ ಮೊಬೈಲ್ ಫೋನಲ್ಲಿ ನೀವು ಉಪಯೋಗಕ್ಕೆ ಬರೋಕ್ಕೆ ನೋಡೋದಿನ್ನು ಉಪಯೋಗಕ್ಕೆ ಬಾರ್ದಿರೋದು ನೋಡೋದೇ ಜಾಸ್ತಿ ನಿಮಗೆ ಕೆಲಸಕ್ಕೆ ಬಾರದೇ ಇರೋದು ನೋಡೋದೇ ಜಾಸ್ತಿ ಈಗೆಲ್ಲೊ ನೀನು ನೂರರಲ್ಲಿ ಐವತ್ತು ಪರ್ ತೊಂಬತ್ತು ಪರ್ಸೆಂಟ್ ಉಪಯೋಗಕ್ಕೆ ಬರೋದು ತೊಂಬತ್ತು ಪರ್ಸೆಂಟ್ ಉಪಯೋಗಕ್ಕೆ ಬಾರ್ದೇ ಇರೋದೇ ನೋಡೋದು ನೀನು ಇನ್ನು ಹತ್ತು ಪರ್ಸೆಂಟ್ ಎಲ್ಲೋ ಒಂಚೂರು ಉಪಯೋಗಕ್ಕೆ ಬರೋದು ನೋಡಬೌದು ಆಮೇಲೆ ನಾವು ಮೊಬೈಲ್ ಯೂಸ್ ಮಾಡಿದ್ರೂ ಕರೆಕ್ಟಾಗಿ ಗೊತ್ತಿರಬೇಕು ಯಾವ ಯಾವ ಥರ ಯೂಸ್ ಮಾಡ್ತೀವಿ ಏನೇನು ಯೂಸ್ ಮಾಡ್ತೀವಿ ಎಂತಕ್ಕೆ ಯೂಸ್ ಮಾಡ್ತೀವಿ ಅಂತ ಅದುಬಿಟ್ಬಿಟ್ಟು ಸುಮ್ನೆ ನಾನು ಮೊಬೈಲ್ ಯೂಸ್ ಮಾಡ್ತೀನಿ ನೀನು ಯೂಸ್ ಮಾಡ್ತೀನಿ ಅಂತ ಎಲ್ಲರು ಸುಮ್ನೆ ತೊಗೊಂಡು ಸುಮ್ನೆ ಕೆಟ್ಟ ಕೆಟ್ದೆಲ್ಲ ಮಾಡ್ಕೊಂಡು ಕೆಟ್ಟ ಕೆಟ್ದೆಲ್ಲ ವೀಡಿಯೊ ಮಾಡ್ಕೊಂಡು ಕೆಟ್ಟ ಕೆಟ್ದೆಲ್ಲ ನೋಡ್ಕೊಂಡು ಅಪ್ಪಾ ಥೂ ಇತ್ತೀಚೆಗೆ ಈ ಮೊಬೈಲ್ ಬಂದು ಇಡೀ ಪ್ರಪಂಚವೇ ಹಾಳು ಮಾಡಿಬಿಟೈತೆ ಕಣ್ರಿ ಅದಕ್ಕೆ ನಾನು ಯೋಚನೆ ಮಾಡ್ತಾ ಇದ್ದೆ ಈ ಮೊಬೈಲು ಅಪ್ಪಾ ಇದೆಲ್ಲ ಸಲ್ಪ ಕಡಿಮೆ ಮಾಡಬೇಕು ಏನು ಮಾಡೋಕ್ಕೆ ಆಗೋಲ್ಲ ವಿಧಿ ಎಲ್ಲ ಅಡಿಕ್ಟ್ ಆಗಿಬಿಟ್ಟಿದ್ದಾರೆ ಮೊಬೈಲಿಗೆ ಅದಕ್ಕೋಸ್ಕರ ಮೊಬೈಲ್ ಆದಷ್ಟು ಕಡಿಮೆ ಯೂಸ್ ಮಾಡಿ ನಾನೇಳೋದು ನೀವು ಜಾಸ್ತಿ ಯೂ ಇನ್ನು ಈಗೆಲ್ಲ ಹೊಸ ಮೊಬೈಲ್ಸ್ ಬಂದುಬಿಟ್ಟಿದೆ ಅದು ರೆಡ್ಮಿ ಎಲ್ಲ ಅದು ಚಾರ್ಜ್ ಹಾಕಿದ್ರೆ ಸುಟ್ಟು ಹೋಗಿ ಬ್ಲಾಸ್ಟ್ ಆಗಿ ಬೆಂಕಿ ಹತ್ಕೊಂಡು ಎಷ್ಟೊಂದು ಮನೆಗಳು ಹತ್ಕೊಂಡು ಉರಿದ್ಹೋಗಿದೆ ಈ ಥರ ಎಲ್ಲ ಪ್ರಾಬ್ಲಮ್ ತುಂಬ ಪ್ರಾಬ್ಲಮ್ಸ್ ಆಗಿದೆ ಅದೇನು ಇದ್ದಕ್ಕಿದ್ದಂಗೇ ಚಾರ್ಜ್ ಹಾಕ್ತಾರಂತೆ ಎಲೆಕ್ಟ್ರಿಕ್ದು ಮೊಬೈಲು ಬೆಂಕಿ ಹತ್ಕೊಳುತ್ತೆ ಡಮ್ ಅನ್ನುತ್ತೆ ಸ್ವಲ್ಪ ಇದಾಗುತ್ತೆ ಹಂಗಂತೆ ಹಿಂಗಂತೆ ಅಂತೆಲ್ಲ ಅಂತಾರೆ ನಾನು ಅದೇ ಯೋಚನೆ ಮಾಡಿದೆ ಸುಮ್ನೆ ಅಷ್ಟೊಂದು ಬಂಡ ದುಡ್ಡು ಬಂಡವಾಳ ಕೊಟ್ಬಿಟ್ಟು ಹಿಂಗೆ ಬೆಂಕಿ ಹಾಕ್ಕೊಂಡು ಅವ್ರು ಸತ್ತೇ ಹೋಗವ್ರೆ ಎಷ್ಟೊಂದು ಜನ ಮೊಬೈಲ್ ಸುಟ್ಟೋದರೆ ಕಿವಿಲ್ಲಿಟ್ಕೊಂಡು ಯಾರೋ ಒಬ್ರು ಮಾತಾಡ್ತಾ ಇದ್ರಂತೆ ಹಂಗೆ ಬ್ಲಾಸ್ಟ್ ಆಗಿ ಫುಲ್ ಮುಖ ಫುಲ್ ಸುಟ್ಟೋಗಿದೆ ಈ ಥರ ತುಂಬ ಪ್ರಾಬ್ಲಮ್ಸ್ಗಳಾಗ್ತಾಯಿದೆ ಮೊಬೈಲಿಂದ ಅಪ್ಪಾ ನಾನು ಅದೇ ಯೋಚನೆ ಮಾಡ್ತಾ ಇದ್ದೆ ಮೊಬೈಲು ಮೊಬೈಲು ಮೊಬೈಲು ಆದಷ್ಟು ಈ ಮೊಬೈಲಿಂದ ಸ್ವಲ್ಪ ಇದು ಮಾಡ್ಬೇಕು ಕಡಿಮೆ ಮಾಡಬೇಕು ಈಗ ನಾನು ಹೇಳ್ತೀನಿ ನಮ್ಮನೇಲೆಲ್ಲ ಮೊಬೈಲ್ ಜಾಸ್ತಿ ಯೂಸ್ ಮಾಡಬೇಡಿ ಕಡಿಮೆ ಯೂಸ್ ಮಾಡಿ ಅಂತ ಬಟ್ ಯಾರೂ ಕೇಳೋಲ್ಲ ಅದಕ್ಕೆ ಸ್ವಲ್ಪ ಮೊಬೈಲ್ನ ಆದಷ್ಟೂ ಯೂಸ್ ಈಗ ಎಲ್ಲ ಪ್ರಪಂಚವೇ ಹಂಗೆ ಆಗಿಬಿಟ್ಟಿದೆ ಯೂಸ್ ಮಾಡಲೇಬೇಕು ಅನ್ನೋ ಥರ ರೀತಿ ಆಗಿಬಿಟ್ಟಿದೆ ಬಟ್ ನಾವು ಯೂಸ್ ಮಾಡಲಿಲ್ಲ ಅಂದ್ರೂ ಏನೂ ಆಗೋಲ್ಲ ಅನ್ನೋ ಥರ ಇಲ್ಲ ಎಲ್ಲರು ಮೊಬೈಲ್ ಯೂಸ್ ಮಾಡಲೇಬೇಕು ಪ್ರತಿ ಒಬ್ರು ನೀನು ಬೆಳಿಗ್ಗೆ ಎದ್ದಾಗಿಂದ ಮಲಗೋವರೆಗು ಮೊಬೈಲ್ ಮೊಬೈಲ್ ಮೊಬೈಲ್ ಮೊಬೈಲ್ ವಿತ್ ಔಟ್ ಮೊಬೈಲ್ ದೆರ್ ಈಸ್ ಏ ದೆರ್ ಈಸ್ ನೋ ನೀಡ್ ಬರೀ ಮೊಬೈಲನೇ ಯೂಸ್ ಮಾಡ್ಕೊಂಡು ಜನ ಕುಂತುಬಿಟ್ಟವ್ರೆ ನಾನು ಅದಕ್ಕೆ ಯೋಚನೆ ಮಾಡ್ತಾಯಿದೀನಿ ಆದಷ್ಟು ಇನ್ಮೇಲೆ ಕಡಿಮೆ ಮೊಬೈಲ್ ಯೂಸ್ ಮಾಡಬೇಕು ಸುಮ್ನೆ ಜಾಸ್ತಿ ಯೂಸ್ ಮಾಡಿದಷ್ಟು ನಮಗೇ ಪ್ರಾಬ್ಲಮ್ಮು ಸೊ ಅದಕ್ಕೋಸ್ಕರ ಅಂತ ಅಂತ ನಾನು ಅದನ್ನೇ ಯೂಸ್ ಮಾಡಿಸೋಣ ಅಂತ ಯೋಚನೆ ಮಾಡ್ತಾ ಇದ್ದೆ ಮೊಬೈಲ್ ಯೂಸ್ ಮಾಡಿ ಬೇಡ ಅಂತ ಹೇಳೋಲ್ಲ ನಾನು ಕ ಆದಷ್ಟು ಕಡಿಮೆ ಯೂಸ್ ಮಾಡಿ ಸುಮ್ನೆ ಯೂಸ್ ಮಾಡಿ ಯೂಸ್ ಮಾಡಿ ನಿಮ್ಮ ಪ್ರಾಣ ನಿಮ್ದು ಇದನ್ನೆಲ್ಲ ನೀವೇ ಕಳ್ಕೊಳ್ಬೇಡಿ ಅಂತ ನಾನು ಹೇಳೋಕ್ಕೆ ಇಷ್ಟ ಪಡ್ತೀನಿ ಬಿಡಿ ಏನೋ ನಿಮ್ಮ ಮೊಬೈಲ್ಸು ನಿಮ್ಮ ಇಷ್ಟ ನಾನು ಹೇಳ್ಬೌದು ನಿಮ್ಮ ಲೈಫ್ ನಿಮ್ಮ ಇಷ್ಟ ನಿಮ್ಮ ಮೊಬೈಲು ಅಂತ ಬಟ್ ನಾವೇನೇ ಹೇಳಿದ್ರೂ ಬಟ್ ನೀವು ಅರ್ಥ ಮಾಡ್ಕೊಳ್ಬೇಕಲ್ವ ಸುಮ್ನೆ ಮೊಬೈಲ್ಸು ಮೊಬೈಲ್ಸು ಅದು ಆಮೇಲೆ ಅಪ್ಪಾ ಯಾವಾಗ ಈಗ ಹೊಸ್ದಾಗಿ ಆ ಐಫೋನ್ ಐಫೋನಲ್ಲೇನೊ ಚಾರ್ಜರ್ಗಳಂತೆ ಚಾರ್ಜರ್ಗಳಂತೆ ಅಪ್ಪಾ ಅದು ಮೊಬೈಲ್ಗೆ ಎಂಬತ್ತು ಸಾವಿರ ಕೊಡೋದಾದರೆ ಚಾರ್ಜರ್ಗೆ ಐದು ಸಾವಿರ ರೂಪಾಯಿ ಎಕ್ಸ್ಟ್ರ ಕೊಡಬೇಕಂತೆ ಏನು ಗುರು ಇವನು ಈ ಮೊಬೈಲ್ ಅವನು ಅಪ್ಪಾ ನನಗಂತೂ ಐಫೋನ್ ಬಗ್ಗೆ ಜಿಗುಪ್ಸೆ ಬಂದುಬಿಟೈತೆ ಈ ಜನ ಎಲ್ಲ ಏನಕ್ಕೆ ಅದ್ರ ಹಿಂದೆ ಹೋಗ್ತವ್ರೆ ಏನು ಸಿಗುತ್ತೆ ಅಂತ ಐಫೋನ್ ತೊಗೊಳ್ತವ್ರೆ ನಾನು ಅದೇ ಯೋಚನೆ ಮಾಡ್ತಾ ಇದೀನಿ ಅಪ್ಪಾ ಥೂ ನನಗಂತೂ ಈ ಮೊಬೈಲ್ ಆದಷ್ಟು ನನ್ಗೆ ಯೂಸ್ ಮಾಡೋಕ್ಕೆ ಇಷ್ಟವೇ ಇಲ್ಲ ಬಟ್ ಏನು ಮಾಡೋಣ ವಿಧಿ ಇಲ್ಲ ಈಗ ಎಲ್ಲರು ಪ್ರತಿ ಒಬ್ರು ಮೊಬೈಲ್ ಇಲ್ದೆ ಜೀವನ ನಡೆಯೋಲ್ಲ ಸೊ ಅದಕ್ಕೋಸ್ಕರ ನಾವು ಆವಾಗಾವಾಗ ಒಂದೊಂದು ಚೂರು ಯೂಸ್ ಮಾಡ್ಕೊಂಡು ಕೂತಿರ್ತೀವಿ ಅದನ್ನು ಇಲ್ದೇಯು ಇಲ್ದೇಯು ಇರಕಾಗಂತು ನಿಜ ಈ ಪ್ರಪಂಚ್ದಲ್ಲಿ ಅಂತು ಮೊಬೈಲ್ ಇಲ್ದೇ ನೀನು ಒಂದು ನಿಮಿಷವು ಕೂತ್ಕೊಳೋಕಾಗೋಲ್ಲ ಅದಂತು ಸತ್ಯ ಅದಕ್ಕೆ ನಾವು ಆದಷ್ಟು ಯೂಸ್ ಮಾಡಬೇಕು ಮಿತಿಯಾ ಮಿತಿ ಅತಿಯಾಗಿ ಯೂಸ್ ಮಾಡಬಾರ್ದು ಮಿತಿಯಾಗಿ ಯೂಸ್ ಮಾಡಿ ಸ್ವಲ್ಪ ಒಳ್ಳೇದು ಅದು ಒಳ್ಳೆ ಒಳ್ಳೆ ಒಳ್ಳೆ ರೀತಿಯಲ್ಲಿ ಯೂಸ್ ಮಾಡಬೇಕು ಅಂತ ನಾನು ಹೇಳ್ತೀನಿ ಬಟ್ ಅದೆಲ್ಲ ಬಿಟ್ಬಿಟ್ಟು ನೀವು ತುಂಬ ಅದನ್ನು ನೆಗೆಟಿವ್ ಆಗಿ ಯೂಸ್ ಮಾಡ್ತಾ ಹೋದ್ರೆ ಅದು ನಿಮ್ಮ ನಿಮ್ಮ ಪ್ರಪ ನಿಮ್ಮ ನಿಮ್ಮ ಲೈಫು ನಿಮ್ದು ಪ್ರಪಂಚ ನಿಮ್ಮ ಇಷ್ಟ ನಿಮ್ಮ ಲೈಫ್ ನಿಮ್ಮ ಕೈಲೇ ಇದೆ ನೀವೇ ಹಾಳು ಮಾಡ್ಕೊಳ್ತೀರಿ ಅಷ್ಟೇ ಮೊಬೈಲ್ ನಾನು ಹೇಳೋದು ಕೊನೆದಾಗಿ ಏನು ಹೇಳೋದೆಂದ್ರೆ ಮೊಬೈಲ್ ಆದಷ್ಟು ಕಡಿಮೆ ಯೂಸ್ ಮಾಡಿ ಜಾಸ್ತಿ ಯೂಸ್ ಮಾಡೋಕ್ಕೆ ಹೋಗ್ಬೇಡಿ ಜಾಸ್ತಿ ಯೂಸ್ ಮಾಡಿದಷ್ಟು ನಿಮಗೇ ಪ್ರಾಬ್ಲಮ್ಮು ಎಷ್ಟು ಕಡಿಮೆ ಯೂಸ್ ಮಾಡ್ತಿರೋ ಅಷ್ಟು ನಿಮಗೇ ಒಳ್ಳೇದು ಇಷ್ಟೇ ಇಷ್ಟು ಹೇಳೋಕ್ಕೆ ಇಷ್ಟ ಪಡ್ತೀನಿ ತ್ಯಾಂಕ್ ಯು